ನನ್ನ ಜೀವನದ ಬದುಕನ್ನು ನಾನು ಹೇಳುತ್ತೇನೆ ಕಷ್ಟ ಬಂದದ್ದು ಏನೆಂದರೆ ನಾನು ನಮಗೆ ಒಂದು ಸಣ್ಣದೊಂದು ಮನೆ ಇತ್ತು ಗೌರ್ಮೆಂಟ್ ಜಾಗದಲ್ಲಿ ಒಂದು ಸಣ್ಣದೊಂದು ಮನೆ ಇತ್ತು ಆ ಮನೆ ಒಂದು ಟೈಮಲ್ಲಿ ಕಟ್ಟಿದ ಕಟ್ಟಿದ್ದರು ನನ್ನ ಗಂಡ ಅದು ಒಂದು ಸಮಯದಲ್ಲಿ ಅದು ಹಾಳಾಗಿ ಹೋಯಿತು ಬಿದ್ದು ಮಳೆ ಬರುವಾಗ ಮಳೆ ಬರುವಾಗ ಬೀಳು ಬಿದ್ದಾಗ ನಾವು ಎಲ್ಲಿ ಹೋಗೋದಂತ ನಮಗೆ ದಿಕ್ಕು ಕಾಣ್ತಿರಲಿಲ್ಲ ಆದರು ನಮಗೆ ಒಂದು ಜನ ಹೇಳ್ತು ನೀವು ನಾನು ಕೊಡ್ತೇನೆ ನಿನ್ಗೆ ಮನೆ ನೀವು ನಮ್ಮ ಮನೆಯಲ್ಲಿ ಬಂದು ಕೂತುಕೊಳ್ಳಿ ನೀವು ಬಾಡಿಗೆ ಕೊಡುವುದು ಬೇಡ ನನ್ನ ಗಂಡ ಒಂದು ಟೈಮಲ್ಲಿ ಅವರಿಗೆ ಸಹಾಯ ಮಾಡಿದ್ದಾರಂತೆ ಈ ಫೋನಲ್ಲಿ ಮನೆಯಲ್ಲಿ ಫೋನ್ ಇರುವಾಗ ಅವರನ್ನು ಎಷ್ಟು ರಾತ್ರಿ ಹೋಗೀ ಕರೆದು ಹೇಳಿದರಂತೆ ನಿಮಗೆ ಫೋನ್ ಬಂದಿದೆ ನೀವು ಬನ್ನಿ ಅಂತ ಅದು ಅದು ಅವರು ನೆನಪು ಇಟ್ಟುಕೊಂಡು ನನ್ನ ಗಂಡನಿಗೆ ಅವರು ಒಂದು ನಮ್ಮ ಮನೆ ಬೀಳುವಾಗ ಅವರು ನಮಗೆ ಒಂದು ಆಶ್ರಯ ಕೊಟ್ಟರು ನಾವು ಅವರಿಗೆ ಹತ್ತು ತಿಂಗಳಲ್ಲಿ ಅವರ ಮನೇಲಿದ್ದೆವು ಒಂದು ರೂಪಾಯಿ ಅವರು ನಮ್ಮ ಕೈಯಲ್ಲಿ ಬಾಡಿಗೆ ತೆಗೆದುಕೊಳ್ಳಲಿಲ್ಲ ನಾವು ಮನೆ ಬಿಟ್ಟು ಬರುವಾಗ ಕೂಡ ಹೇಳಿದರು ನೀನು ಇನ್ನೂ ಮನೆಯಲ್ಲಿ ಕುಳಿತುಕೊಳ್ಳುದಾದರೆ ಕುಳಿತುಕೊಳ್ಳಿ ನಿನ್ನನ್ನು ಹೋಗು ಅಂತ ಬಾಡಿಗೆ ಮನೆಯಲ್ಲಿ ನಾ ಹೇಳೋದಿಲ್ಲ ನೀನು ಒಂದು ರೂಪಾಯಿ ಕೊಡೋದು ಬೇಡ ನಿನ್ನ ಮಗಳಿಗೆ ನಾನು ಅವ್ರ್ ಮುಂಚೆ ಹೇಳಿದ್ದು ನನ್ನ ಮಗುಗೆ ಪರಿಕ್ಷೆ ಬಂತು ಪರಿಕ್ಷೆ ಬರೀಲಿಕ್ಕೆ ನಮ್ಮ ಮನೆ ಬಿದ್ದು ಹೋಯಿತು ನನ್ಗೆ ಮನೆಯಲ್ಲಿ ಕುಳಿತುಕೊಳ್ಳುವಷ್ಟು ಸಾಮರ್ಥ್ಯ ಇಲ್ಲ ಒಂದು ತಗಡು ಹಾಕಿ ಅಂತ ಹೇಳಿದ್ದಕ್ಕೆ ಅವರು ನಿನ್ನ ಮಗುವನ್ನು ಕಳಿಸು ಶಾಲೆಗೆ ನಾನು ನಿನಗೆ ಕುಳಿತುಕೊಳ್ಳಲು ಆಶ್ರಯ ಕೊಡ್ತೇನೆ ನಮ್ಮ ಮನೆಯಲ್ಲಿ ಬಂದು ಕುಳಿತುಕೊಳ್ಳು ನನಗೆ ಒಂದು ರೂಪಾಯಿ ಕೂಡ ನೀನು ಕೊಡುವುದು ಬೇಡ ನಿನ್ನ ಮನೆ ಎ ಯಾವಾಗ ಮಾಡುತ್ತೆ ಆವಾಗ ಮಾಡು ನೀನು ಒಂದು ವರ್ಷದೊಳಗೆ ಮನೆ ಮಾಡು ನನ್ನ ಮನೆ ಬಿಟ್ಟು ಹೋಗು ಅಂತ ಅವರು ಹೇಳಿಲ್ಲ ಅವ್ರ್ದೊಂದು ದೊಡ್ಡ ಉಪಕಾರ ಅದು ನನ್ನ ಮಗುಗೆ ಕಲಿಯುವಾಗ ಅವರು ಒಂದು ಪರೀಕ್ಷೆ ಬರೆಯುವಾಗ ಒಂದು ಜಾಗ ಕೊಟ್ಟರು ನೆಲೆ ಅಂತ ಅದೇ ನನ್ಗೆ ಅವ್ರು ತುಂಬ ಉಪಕಾರ ಮತ್ತೆ ನಮ್ಮದು ಮನೆ ಹೇಗೆ ಆಯಿತು ಹೇಗೆ ಹೋಯಿತಂತ ಹೇಳಲಿಕ್ಕೆ ನನ್ಗೆ ಬರಲಿಕ್ಕಿಲ್ಲ ಹೇಳ್ಳಿಕ್ಕೆನೇ ಬಾಯಿ ಬರೋದಿಲ್ಲ ಹಾಗೆ ಆಯಿತು ಆದರು ನಮ್ಮ ಕೈಯಲ್ಲಿ ಒಂದು ಐವತ್ತು ಸಾವಿರ ಇಟ್ಟುಕೊಂಡು ನಾವು ಮನೆ ಮಾಡಲಿಕ್ಕೆ ಇಳಿಲಿಲ್ಲ ಆದರು ನಮಗೆ ಆ ಮನೆ ಹೇಗೆ ಆಯಿತು ಅಂತ ಹೇಳಲಿಕೆ ನಮಗೆ ಸಾಧ್ಯ ಇಲ್ಲ ಸಣ್ಣದು ಮನೆ ಬಿದ್ದು ಹೋದ ಮನೆ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಸ್ವಲ್ಪ ಸಹಕಾರ ಕೊಟ್ಟರು ಆದರು ಆ ಹಣ ಹಣವನ್ನು ತಂದು ನಾನು ಒಂದು ರಾತ್ರಿ ಹಗಲು ಹೊಯಿಗೆ ಸಾರಿ ಹೊಯಿಗೆಯನ್ನು ಒಟ್ಟು ಮಾಡಿ ಕಲ್ಲನ್ನು ಬಿಜಾಪುರದವ್ರೊಟ್ಟಿಗೇ ಹೊರೆದುಕೊಂಡು ಬಂದು ಕಲ್ಲು ಕಟ್ಟುವವರಿಗೆ ತಂದು ಕೊಟ್ಟು ನಾನು ಅಷ್ಟು ಕಷ್ಟದಲ್ಲಿ ನಾನೊಂದು ಸಣ್ಣದೊಂದು ಗೌರ್ಮೆಂಟ್ ಜಾಗದಲ್ಲಿ ಒಂದು ನೆಲೆ ಮಾಡಿ ನಾನು ನನ್ನ ಗಂಡ ನನ್ನ ಮಗಳು ಕೂತು ಮನೆ ಮಾಡಿದ್ದೇವೆ ಆದರು ನಾವು ಮನೆ ಬೀಳುವಾಗ ನಮಗೆ ಎಲ್ಲರು ಸಹಕಾರ ಕೊಟ್ಟಿದ್ದಾರೆ ಒಂದು ಹತ್ತು ಕೆ ಜಿ ಅಕ್ಕಿ ಕೂಡ ಕೊಟ್ಟಿದ್ದಾರೆ ಅಷ್ಟು ಸಹಕಾರ ಕೊಟ್ಟಿದ್ದಾರೆ ಹಾಗೆ ಹೇಗೆ ಮನೆ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಕಲ್ಲು ಹೊತ್ತು ಮಣ್ಣು ಸಾರಿ ಒಂದು ಮೇಸ್ತ್ರಿ ಬರುವಾಗ ಒಬ್ಬರ ಮೇಸ್ತ್ರಿಯ ಮಣ್ಣನ್ನು ಸಾರಿ ಇಟ್ಟಿದ್ದೇನೆ ನಾನೆ ಹೆಣ್ಣು ಮಗಳಾಗಿ ಇಡೀ ನಮ್ಮದು ವಟಾರದವರು ಹೇಳ್ತಾರೆ ನಿದ್ದೆ ಮಾಡದೆ ಅವಳು ಅಷ್ಟು ಕಷ್ಟ ಬಿಟ್ಟು ಮನೆ ಮಾಡಿದಳು ಮಗಳಿಗೆ ಒಂದು ಮದುವೆ ಮಾಡಿದಳು ಇನ್ನು ಅವಳು ಹೆಣ್ಣಲ್ಲ ಗಂಡು ಅಂತ ಹೇಳ್ತಿದ್ದರು ಎಲ್ಲರು ಕೂಡ ಆದರು ನನ್ದು ಗಂಡನನ್ನು ದಾರಿಯಲ್ಲಿ ಹಾಕಬಾರ್ದು ನಮ್ಮ ಮನೆಯಲ್ಲಿ ಕೊಂಡೋಗಿ ಕುಳಿತುಕೊಳ್ಳಿಸಬಾರದು ನಾಳೆ ನನ್ನ ತಾಯಿ ಮನೆಯವರು ಏನು ಹೇಳ್ಬೋದು ಅದಕ್ಕಾಗಿ ನಾವು ಬಾಡಿಗೆ ಮನೆಯಲ್ಲಿ ಕೂತು ನನ್ನ ತಾಯಿ ಮನೆ ಹತ್ತಿರ ನನ್ಗೆ ಆದರು ನಾನು ಒಂದು ದಿನ ಆ ಕಷ್ಟ ಇದ್ದರು ನಾನು ತಾಯಿ ಮನೆಗೆ ಹೋಗದೆ ನನ್ನ ಗಂಡನೊಟ್ಟಿಗೆ ಕೂತು ನನ್ನ ಮಗಳಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸಿ ನನಗೆ ಒಂದು ಗಂಡು ಮಕ್ಕಳ ಸಹಕಾರ ಇಲ್ಲ ನನ್ನ ನನ್ಗೆ ಒಂದೇ ಮಗಳು ಆದರು ನಾನು ಮನೆ ಕಟ್ಟಿ ನನ್ನ ಗಂಡ ಸಣ್ಣ ಏಜಿನವರಲ್ಲ ಪ್ರಾಯ ಆದವರು ಆದರು ಸಲ್ಪ ರಿಕ್ಷ ಬಿಡ್ತಾ ಇದ್ದಾರೆ ಆದರೆ ರಿಕ್ಷ ಕೂಡ ಅಷ್ಟು ಒಂದು ಇದಲ್ಲ ಸಾಧಾರ್ಣ ಅದು ರಿಕ್ಷ ತೆಗೆದುಕೊಂಡು ಕೂಡ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಯಿತು ಅದರಲ್ಲಿ ದುಡಿತಾರೆ ಆ ದುಡಿದ ಹಣ ನಾನು ಬೀಡಿ ಕಟ್ಟಿ ತಿಂಡಿ ಫ್ಯಾಕ್ಟ್ರಿಗೆ ಹೋಗಿ ಈ ಮಣ್ಣು ಸಾರಿ ಇಟ್ಟು ನಾನು ನನ್ನ ಒಂದು ನೆಲೆಯಂತ ಒಂದು ಮನೆ ಮಾಡಿದ್ದೇನೆ ನನ್ನ ಮಗಳಿಗೆ ಬಿ ಕಾಮ್ ಕಲಿಸಿ ಮದುವೆ ಮಾಡಿ ಇಷ್ಟೆಲ್ಲ ನಾನು ಕಷ್ಟ ಬಂದು ನನ್ನ ಗಂಡನೊಟ್ಟಿಗೆ ಜೀವನ ಮಾಡ್ತೇನೆ ಹೀಗೇ ಇನ್ನು ಕೂಡ ನನ್ನ ಬದುಕು ಬಂಗಾರವಾಗಿ ಇರಲಿ ಎಂದು ಆ ದೇವರಲ್ಲಿಯೇ ಬೇಡೋದು ಮನ್ಸುಷ್ಯರಲ್ಲಿ ಅಲ್ಲ ದೇವರಲ್ಲಿ ಹೀಗೇ ನನ್ನ ಮಗಳು ಕೂಡ ಹೀಗೆ ನಮ್ಮೊಟ್ಟಿಗೆ ಒಳ್ಳೆದಿರಲಿ ನಮ್ಮ ಕಷ್ ನಾವು ಬಂದ ಕಷ್ಟ ನನ್ನ ಮಗಳಿಗು ನಾನು ಸೌಖ್ಯ ಇರಲಿಲ್ಲ ನನಗೆ ಸೌಖ್ಯ ಇರಲಿಲ್ಲಂದರೆ ನಾನು ಒಂದು ಕಾಲದಲ್ಲಿ ನಾನು ಕಷ್ಟ ಬಂದದ್ದು ಆ ದೇವರಿಗೆ ಮತ್ತು ನಮಗೆ ಮಾತ್ರ ಗೊತ್ತು ಹಾಗಾದ್ರು ಬಾಯಿಗೆ ಕೈ ಹೋಗ್ಲಿಲ್ಲ ಒಂದು ಸ್ನಾನ ಮಾಡುವಂದರೆ ಒಂದು ತಂಬಿಗೆ ನೀರು ತೆಗೆದು ಸ್ನಾನ ಮಾಡಲಿಕಾಗ್ಲಿಲ್ಲ ನನ್ನ ಅಕ್ಕನ ಮಕ್ಕಳು ನನ್ನ ಮಗಳು ರಾತ್ರಿ ಹಗಲು ನಿದ್ರೆ ಕ ನಿದ್ದೆ ಇಲ್ಲದೆ ಕಣ್ಣಲ್ಲಿ ನೀರು ತೆಗೆದು ಆಸ್ಪತ್ರೆಗೆ ಹೊ ಕರ್ದುಂಡು ಕರೆದುಕೊಂಡು ಹೋಗಿ ಅಲ್ಲಿ ಲೇಪ ಹಾಕಿ ಹತ್ತು ದಿನ ಅಲ್ಲಿದ್ದೆ ಹತ್ತು ದಿನ ಅಲ್ಲಿ ಇದ್ದರು ಒಂದು ನಡಿಲಿಕ್ಕೆ ನನ್ಗೆ ಆಗಲಿಲ್ಲ ಮಕ್ಕಳು ಕೈಯಲ್ಲಿ ಹಿಡಿದುಕೊಂಡು ಮನೆ ಒಳಗೆ ಹೊರಗೆ ಹೋದರು ಆದರು ಮನೆಯಲ್ಲಿ ಯಾರು ಇರಲಿಲ್ಲ ನನ್ನ ಮಗಳು ಕೆಲಸಕ್ಕೆ ಆಗಲೇ ಜಾಯಿನ್ ಆದದ್ದು ಜಾಯಿನ್ ಆದದ್ದು ದಿನನೇ ನನಗೆ ಆಸ್ಪತ್ರೆಗೆ ಹೋದೆ ಆದರು ನನ್ನ ಗಂಡ ಗಡಿ ಗಡಿ ಐದು ನಿಮಿಷಕ್ಕೆ ಒಮ್ಮೆ ರಿಕ್ಷ ಸ್ಟ್ಯಾಂಡಿಗೆ ಹೋಗಿ ಫೋನ್ ಮಾಡುದು ನನ್ಗೆ ಹೇಗೆ ಇದ್ದಿ ಹಾಗಾದರೆ ನಂದು ಅಕ್ಕನಿಗೆ ಇಲ್ಲಿ ಕೂತ್ಕೊಳ್ಳು ಕುಳಿತುಕೊಂಡರೆ ಅವಳಿಗೆ ನಾಲ್ಕು ಮಕ್ಕಳು ಅವ್ರ ಜೀವನ ಹೋಗಬೇಕು ಏನು ಮಾಡೋದು ಅಮ್ಮ ನನ್ನ ಮಗಳು ಕೆಲಸಕ್ಕೆ ಹೋಗಿದ್ದಾಳೆ ಕಣ್ಣಲ್ಲಿ ಕಣ್ಣನೀರು ಇಟ್ಟು ಕೆಲಸ ಮಾಡಿದ್ದಾಳೆ ಅಲ್ಲಿ ಆದರು ನಾನು ಒಂದು ಇಲ್ಲಿ ಒಂದು ಸೀರೆ ಒಂದು ಕಿಟಕಿಗೆ ಕಟ್ಟಿ ನಾನು ಮಲಗಿದವಳು ಎದ್ದು ಗೋಡೆ ಹಿಡ್ಕೊಂಡು ತಂಡಸ್ ಮೋರಿಗೆ ಹೋಗಿ ನಾನು ಒಂದು ಹೋಗಿ ಬಂದದ್ದು ಅಷ್ಟೆ ನನ್ನ ಗಂಡ ಪಾ ಊಟ ಮಾಡಿದ್ದ ಬಟ್ಟಲೆಲ್ಲ ತೊಳೆದು ಹಾಕಿದ ಬಟ್ಟೆಯನ್ನೆಲ್ಲ ಒಗ್ದು ಹಾಕಿ ಇಷ್ಟೆಲ್ಲ ಕಷ್ಟ ಬಂದು ನಾನು ನನ್ನ ಮಗಳಿಗೆ ನಾನು ಮದುವೆ ಮಾಡಿದೆ ಆದರೆ ನನ್ನ ಮಗಳಿಗೆ ಮದುವೆ ಮಾಡುವ ನನ್ಗೆ ಭಾಗ್ಯ ಇತ್ತೇನು ಅಷ್ಟು ಬದುಕು ಮನೆ ವಠಾರದವರೆಲ್ಲ ನನ್ನನ್ನು ನೋಡಿ ಹೋಗಿದ್ದಾರೆ ಇನ್ನು ಅನಿತ ಬದುಕುವುದಿಲ್ಲ ಇದು ಅವ್ಳ ಕಡೆಯ ಜೀವನ ಅಂತ ಹೇಳು ಆದರು ನನ್ಗೆ ನನ್ನ ಮಗಳೆ ಕಣ್ಣೆದುರಲ್ಲಿ ನನಗೆ ಕಣ್ಣೆದುರಲ್ಲಿ ಕಣ್ಣಲ್ಲಿ ನೀರು ತೆಗೆವಷ್ಟು ನನ್ಗೆ ಶಕ್ತಿ ಇರಲಿಲ್ಲ ಆಗ ಹಾಗಾದ್ರು ಆದರು ನಾನು ನನ್ನ ಮಗಳು ಕೂಗ್ತಾಳೆ ಅಂತ ನನ್ನ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ನಾನು ತೆಗೆಲಿಲ್ಲ ಆದರು ನನ್ನ ಗಂಡನಿಗೆ ಅಷ್ಟು ಬೇಸರ ಆಗಿದೆ ಆದರು ಅವರು ಐದು ನಿಮಿಷಕ್ಕಾರೆ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಯಾರು ಇಲ್ಲ ಅಮ್ಮ ಇಲ್ಲ ನನ್ಗೆ ಅಪ್ಪ ಇಲ್ಲ ಅಣ್ಣ ಇಲ್ಲ ಅಕ್ಕ ಒಬ್ಬಳೆ ಇರೋದು ಅಕ್ಕನಿಗೆ ನಾಲ್ಕು ಮಕ್ಕಳಿದ್ದಾರೆ ಅವರವರ ಜೀವನ ಮಕ್ಕಳು ಬರ್ತಾರೆ ಹೋಗ್ತಾರೆ ನನ್ನಲ್ಲಿ ಕುಳಿತುಕೊಳ್ಳುವಷ್ಟು ಅವರಿಗೆ ಇದಿಲ್ಲ ಎಂತ ಪುರ್ಸೋತ್ತು ಇಲ್ಲ ಆದರು ಬರ್ತಾರೆ ಬರಲಿಲ್ಲ ಅಂತಲ್ಲ ಆದರೆ ಬದಿಯವರಿಗೆ ನಾನು ಗೊತ್ತು ಮಾಡಲಿಲ್ಲ ಆದರು ಹೇಳ್ತಾರೆ ಅವರು ಮನೆಯಲ್ಲಿ ಯಾರಿಲ್ಲ ಒಬ್ಬಳೆ ಇರೋದು ಒಬ್ಬಳನ್ನೆ ಬಿಡ್ತಾರೆ ಹೋಗ್ತಾರೆ ಆದರೆ ಏನು ಮಾಡೋದು ನನ್ನ ಮಗಳಿಗೆ ದುಡಿಲೇಬೇಕು ದುಡಿಯದಿದ್ದರೆ ನಮ್ಮದು ಮನೆ ಸಾಲ ಸ ತೀರಿಸುವವರು ಯಾರು ಇಲ್ಲ ಅವಳೆ ಒಂದು ಗಂಡು ನಮಗೆ ಆದರು ಒಬ್ಬರು ಕೊಟ್ಟರೆ ಎಷ್ಟು ಸಾಕಾಗ್ಬೊದು ಅವರು ಮತ್ತೆ ಒಂದು ಮಾತು ಹೇಳಿದರೆ ನಮಗೆ ಅದೇ ತಲೇಲಿ ಇರ್ತದೆ ಆದ ಕಾರಣ ನಾವು ಯಾರತ್ರ ಕೈ ಚಾಚಲಿಲ್ಲ ನಮ್ಮದು ಕೈಯಲ್ಲಿದ್ದಷ್ಟು ನಾವು ಖರ್ಚು ಮಾಡಿ ಮದುವೆ ಮಾಡಿದೆವು ಮನೆ ಕಟ್ಟಿದೆವು ಮದ್ದು ಮಾಡಿದೆವು